ಹಾಂ ಹೇಳಿ ನಿಮಗೆ ಗೈಡ್ ಬೇಕಾ ಹಾಂ ನಾನೇ ಹೇಳಿ ಹೇ ಹಾಂ ಬರ್ರಿ ಹೌದಾ ಹಾಂ ಬನ್ನಿ ಹೋಗೋಣ ಬನ್ನಿ ನೀವೆಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದನಾ ಹೌದಾ ಬನ್ನಿ ಹೋಗೋಣ ಇಲ್ಲಿ ಇಲ್ಲಿಂದ ಇದು ನಾಗರಹಾವಿಂದೊಂದು ಇದಿದೆಯಲ್ಲ ಅದು ಈ ಕಲ್ಲಿನ ಕೋಟೆಗೆ ಅದು ಮು ಮು ಪ್ರಸಿದ್ದ ಆಗಿದೆ ಇದು ಕಲ್ಲಿನ ಕೋಟೆ ಚಿತ್ರದುರ್ಗ ಕೋಟೆ ಅಂತ ಬಂದರೆ ಫಸ್ಟ್ ನಮಗೆ ನೋಡೋದೇ ಇದೆ ನಾಗರಹಾವಿನ ಚಿತ್ರಾನ ನೋಡ್ತೀವಿ ಇದರಿಂದ ಹಾಂ ನೋಡಿ ಹಾಂ ಹಾಂ ಇಲ್ಲಿಂದ ಬನ್ನಿ ಸ್ವಲ್ಪ ದೂರ ಹೋದರೆ ಅಲ್ಲಿ ಎಡಗಡೆಗೆ ತಿರುಗಿದರೆ ಅಲ್ಲಿ ಬನ್ ತುಂಬ ಇಲ್ಲಿ ಕೋಟೆಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಮೊದಲು ಸಿಗೋದು ನಮಗೆ ಬನಶಂಕರಿ ದೇವಸ್ಥಾನ

ತುಂಬ ಪ್ರಸಿದ್ದವಾದ ದೇವಸ್ಥಾನ ಮತ್ತು ತುಂಬ ಹಳೆಯ ದೇವಸ್ಥಾನ ಇದು ಹಾಂ ನೋಡಿ ಇಲ್ಲಿ ಡೈಲಿ ಪೂಜೆ ನಡೀತಾ ಇರುತ್ತೆ ಎಲ್ಲ ವ ಭಕ್ತಾದಿಗಳು ಬರ್ತಾ ಇಲ್ಲಿ ದೀಪ ದೀಪಗಳು ಹಚ್ತಾ ಇರ್ತಾರೆ ನಿಂಬೆ ಹಣ್ಣಿನ ದೀಪ ಎಲ್ಲ ಆರತಿ ಮಾಡ್ತಾ ಇರ್ತಾರೆ ವಾರ ಮಂಗಳವಾರ ಶುಕ್ರವಾರ ತುಂಬ ವಿಶೇಷವಾಗಿರುತ್ತೆ ಇಲ್ಲಿ ಪೂಜೆ ಸೊ ಹಾಂ ಹಾಗೇ ಬನ್ನಿ ಇನ್ನೂ ಸ್ವಲ್ಪ ದೂರ ಹೋಗೋಣ ಅಲ್ಲಿ ಏಕನಾಥೇಶ್ವರಿ ಅಂತ ನಾಡದೇವತೆ ಅಂತಲೇ ಹೇಳ್ತೀವಿ ನಮ್ಮ ಚಿತ್ರದುರ್ಗದ ನಾಡದೇವತೆ ಏಕನಾಥೇಶ್ವರಿ ಅಲ್ಲಿ ಬರುತ್ತೆ ಹಾಂ ಬನ್ನಿ ನೋಡಿದಿರಾ ಅಲ್ಲಿ ಕಾಣಿಸ್ತಾ ಇದೆ ಹಾಂ ಹಾಂ ಮೊದಲು ಇದು ಉಯ್ಯಾಲೆ ಕಂಬ ನಾವು ನೋಡ್ತೀವಿ ಇಲ್ಲಿ ಉಯ್ಯಾಲೆ ಕಂಬದಿಂದ ಅಲ್ಲಿ ಮೆಟ್ಟಿಲು ಹಾಂ ಹೌದು ಹೌದು ಹೌದು ಅಲ್ಲಿ ಇದು ದೇವಿ ಪೂಜೆ ವರ್ಷಕ್ಕೆ ಒಂದು ಸರಿ ನಡಿಯುತ್ತಲ್ಲಿ ಜಾತ್ರೆ ಏಕನಾಥೇಶ್ವರಿ ಜಾತ್ರೆ ಅಂತ ಹೇಳ್ತೀವಿ ಅಲ್ಲಿ ಆವಾಗ ದೇವಿನ ಕೂರಿಸಿ ಅಲ್ಲಿ ಉಯ್ಯಾಲೆ ಎಲ್ಲ ತೂಗಿ ಅದೊಂದು ಸಂಭ್ರಮದಿಂದ ವಿಜ ವಿಜೃಂಭಣೆಯಿಂದ ಆಚರ್ಸ್ತಾರೆ ಎಲ್ಲ ಭಕ್ತಾದಿಗಳಿಲ್ಲಿರೋವ್ರೆಲ್ಲರು ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬಂದಿರ್ತಾರೆ ಈ ದೇವಸ್ಥಾನಗ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ನಡಿಯುತ್ತೆ ಹಬ್ಬ ನಡಿಯುತ್ತೆ ಹ್ಞೂ ನೋಡಿ ನೋಡಿ ಹಾಂ ಹಾಂ ಧನ್ಯವಾದಗಳು ನಿಮಗೂ ಕೂಡ ಬನ್ನಿ ಹೀಗೆ ಮುಂದೆ ಹೋಗೋಣ ಇದು ಇಲ್ಲಿ ಆಂ ಆಂ ಹಾಂ ಇವತ್ತು ಇಷ್ಟು ಸಾಕನ್ಕೊಳ್ತಿನಿ ಹಾಂ ಮುಂದೆ ಇವತ್ತೊಂದಿನ ರೆಸ್ ಆರಾಮ ತಗೊಳ್ಳಿ ನಾವು ಇಲ್ಲಿ ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅದು ತುಂಬ ಶ್ರೀಮಂತವಾದ ದೇವಸ್ಥಾನ ಅಂತ ಹೇಳ್ಬೌದಲ್ಲಿ ತುಂಬ ಚೆನ್ನಾಗಿದೆ ಅದು ತುಂಬ ಪ್ರಸಿದ್ದ ದೇವಸ್ಥಾನ ಅದು

ಹಾಂ ಹಾಂ ಅದನ್ನು ನಿಮಗೆ ಅಲ್ಲಿ ಹೋಗಿ ತೋ ನೋಡಿದರೆ ಅದು ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗುತ್ತೆ ನಮ್ಮ ಇಲ್ಲಿ ಬಂದು ನೋಡಿದ್ಕೆ ಸೊ ಅದಕ್ಕೆ ನಾಳೆ ಹೋಗೋಣ ಇವತ್ತಿಗೆ ಇಲ್ಲಿ ಸ ಇಷ್ಟು ಸಾಕು ಆಯಿತಾ ಓ ಹಾಂ ಸರಿ ಮೇಡಮ್ ಹಾಂ ಆಯಿತು ಆಯಿತು ಹಾಂ ಧನ್ಯವಾದಗಳು